ನಮಸ್ಕಾರ ಎಲ್ಲರಿಗೂ ನಮ್ಮ ಕುಟುಂಬ ಬಹಳ ಸುಂದರ ಮನೆತನದ ಕುಟುಂಬ ಒಳ್ಳೆಯ ಜನ ಹಾಗೂ ಒಳ್ಳೆಯ ತಂದೆ ತಾಯಿ ಸಂಸ್ಕೃತ ಎಲ್ಲ ಓದು ಬಲ್ಲ ನಮ್ಮ ತಂದೆಯವರಿಂದ ನಾವೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಎಲ್ಲರೂ ನಮ್ಮ ಅಕ್ಕ ತಮ್ಮ ನಾವು ತಂಗಿಯರು ಎಲ್ಲರೂ ಒಂದು ಶಿಕ್ಷಣವನ್ನು ಪಡೆದುಕೊಂಡು ನಾವೊಂದು ಪ್ರತಿಯೊಬ್ಬರು ಕೂಡ ಒಂದು ತಿಳಿವಳಿಕೆ ಮಟ್ಟದಲ್ಲಿ ಮನೆತನ ನಮ್ಮ ಸುತ್ತಮುತ್ತಲ ಪರಿಸರ ನಮ್ಮ ಹೊಲ ಮನೆ ಎಲ್ಲವನ್ನು ಒಂದು ಸಮೃದ್ಧಿಯಾಗಿ ಕೆಲಸದಿಂದ ನಾವೇ ಸ್ವತಃ ದುಡಿದು ನಮ್ಮ ತಂದೆಯವರ ಜೊತೆ ಕೈಗೂಡಿಸಿ ತಾಯಿ ಅಣ್ಣ ತಮ್ಮ ಎಲ್ಲರ ಒಂದು ಪ್ರೀತಿ ಪ್ರೇಮವನ್ನು ಗಳಿಸಿಕೊಂಡು ಇಒಟ್ಟು ಒಂದು ಸ್ಥಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಸಣ್ಣ ಸಣ್ಣ ಒಂದು ಸಂಸ್ಥೆಯಾಗಲಿ ಒಂದು ಸರ್ಕಾರಿ ಕೆಲಸದಲ್ಲಿ ಆಗಲಿ ನಾವು ಎಲ್ಲರೂ ಕೂಡ ಒಂದು ಆ ಉದ್ಯೋಗದಲ್ಲಿ ಪರಿಣಿತರಾಗಿ ಆ ಒಂದು ವಿದ್ಯೆಯನ್ನು ಕಲಿತು ಇವತ್ತು ನಾವು ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ನಮ್ಮ ನಮ್ಮ ಊಟವನ್ನು ನಾವು ಮಾಡಲಿಕ್ಕೆ ನಮ್ಮ ಕಾಲ ಮೇಲೆ ನಾವು ನಿಂತು ಮಾಡಿಕೊಳ್ಳುವಂಥ ಒಂದು ಸಂಸ್ಕಾರವಂತ ಕುಟುಂಬದಿಂದ ನಾವು ನಮ್ಮ ತಂದೆ ತಾಯಿಂದ ಕಲ್ತುಕೊಂಡು ನಾವು ಇವತ್ತು ಮುಂದೆ ಬಂದೀವಿ ಅನ್ನುವಂಥ ಹೇಳಲಿಕ್ಕೆ ನಾವೂ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಮ್ಮ ಮನೆತನ್ದಲ್ಲಿ ನಮ್ಮ ತಂದೆ ತಾಯಿ ಅಮ್ಮ ಮಾವ ಅಣ್ಣ ಅಕ್ಕ ತಮ್ಮ ತಮ್ಮ ಒಬ್ಬ ಇಬ್ರು ತಂಗಿಯರು ಎಲ್ಲ ರೀತಿ ನಾವು ಸಮೃದ್ಧಿಯಿಂದ ತುಂಬಿದಂಥ ಕುಟುಂಬ ನಾವು ಬಡತನದಿಂತ ಬಂದರೂ ಕೂಡ ಇವತ್ತು ನಾವು ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಸ್ವತಃ ದುಡ್ದು ಇವತ್ತು ನಾವು ಗಳಿಸ್ಕೊಂಡು ಊಟ ಮಾಡ್ಕೊತ ಇವತ್ತು ನಾವು ಶಿಕ್ಷಣದಲ್ಲಿ ಆಗಲಿ ನಮ್ಮ ಸ್ವತಃ ಒಂದು ಯಾವುದೇ ಒಂದು ರಂಗದಲ್ಲಿ ಆಗಲಿ ನಮ್ಮ ತಾಯಿಯವರಿಂದ ನಮ್ಮ ತಂದೆಯವರಿಂದ ಒಂದು ಪಾರಂಪರಿಕವಾಗಿ ಬರೋ ಕಲಿತಂಥ ಒಂದು ಸಂಗೀತ ಆಮೇಲೆ ಜಾನಪದ ಹಾಡು ಬೀಸುಕಲ್ಲಿನ ಪದ ಇವನ್ನೆಲ್ಲ ನಾವು ಪರಂಪರವಾಗತ ಕಲ್ಕೊತ ಬಂದೀವಿ ಭಜನೆ ಮಾಡೋದು ಭಜನೆ ಪದಗಳನ್ನು ಹಾಡೋದು ಇಂಥವೆಲ್ಲ ನಮ್ಮ ತಂದೆ ತಾಯಿಂದ ಕಲ್ಕೊತ ಬಂದೀವಿ ಇದು ಕೂಡ ನಮ್ಮ ಕುಟುಂಬದಿಂದ ಬಂದಂಥ ಒಂದು ಬಳುವಳಿ ನಮ್ಮ ಮಾವ ಒಂದು ಚಿತ್ರಕಲೆಯಲ್ಲಿ ಒಳ್ಳೆಯ ರೀತಿಯಲ್ಲೇ ಕಲೆಯನ್ನು ಬಿಡಿಸ್ತಿದ್ದ ಆ ರೀತಿ ನಾವೂ ಅದನ್ನು ಅವ್ನ ಜೊತೆ ನಾವು ಕಲ್ತ್ಕೊಂಡು ಅದನ್ನು ನಾವು ಮುಂದ್ವರ್ಸ್ಕೊಂಡು ನಾವೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕಲಸ್ಕೊತ ಬಂದೀವಿ ನಮ್ಮ ಅಕ್ಕನ ಮಗ ಒಬ್ಬ ಮೂಕ ಇದ್ದರೂ ಕೂಡ ಅವ್ನಿಗೆ ಆ ವಿದ್ಯೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಕಲಿಸಿ ಅವ್ನಿಗೆ ಅವನ ಜೀವನ ನಡೆಯುವಂಥ ಒಂದು ಅನುಕೂಲತೆಯನ್ನ ಮಾಡಿ ಇವತ್ತು ನಾವು ಸಮಾಜದಲ್ಲಿ ನಾವು ನಾವೇ ದುಡದು ತಿನ್ಬೇಕು ಅನ್ನುವಂಥ ಒಂದು ಮಟ್ಟದಲ್ಲಿ ನಾವು ಬೆಳ್ದೀವಿ ಅನ್ನುವಂಥದ್ದನ್ನ ನಾ ಹೆಮ್ಮೆಯಿಂದ ನಮ್ಮ ಕುಟುಂಬದಿಂದ ಬಂದಂಥ ಇದು ಬಳುವಳಿ ಅಂತ್ಹೇಳಿ ನಾನು ಹೇಳ್ತೀನಿ ಇವತ್ತು ಸಂಸ್ಕಾರ ಕಲಿದಿದ್ದರೆ ನಮ್ಮ ಕುಟುಂಬಕ್ಕೆ ನಾವು ಕಲಿಸ್ದಿದ್ರೆ ನಮ್ಮ ಕುಟುಂಬದಲ್ಲೇ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಪರಿಸರ ನಮ್ಮ ಕುಟುಂಬ ಯಾವ ರೀತಿ ನಮ್ಮನ್ನು ನೋಡ್ಕೊತೇತಿ ಆ ರೀತಿ ನಾವು ಸಮಾಜದಲ್ಲಿ ಮುಂದೆ ಹೋಗ್ತೀವಿ ಸಮಾಜಕ್ಕೆ ನಾವು ಒಂದು ಕೊಡುಗೆ ಕೊಡುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದ್ತೇವೆ ಅನ್ನೋದಕ್ಕೆ ಇವತ್ತು ನನ್ನ ಮನೆತನದ ಕುಟುಂಬವೇ ಸಾಕ್ಷಿ ಅಂತ ನಾನು ನನ್ನ ಹೆಮ್ಮೆಯಿಂದ ನನ್ನ ಮನಸ್ಸಿನ ಸಾಕ್ಷಿಯಿಂದ ನಾನು ಅನುಭವಿಸಿದ ಒಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಿಂದ ಆ ಪ್ರತಿಯೊಂದು ಹೆಜ್ಜೆಯ ಅನುಭವದಿಂದ ನಾನು ಇವತ್ತು ತಮಗೆಲ್ಲ ಹೇಳಲು ಒಂದು ಹೆಮ್ಮೆ ಅನಿಸ್ತದ ಅದೇ ರೀತಿ ಸ್ನೇಹಿತರು ಕೂಡ ನನ್ನ ಕುಟುಂಬದ ಜೊತೆ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಜನರು ಕೂಡ ನನ್ನ ತಂದೆ ತಾಯಿ ಆಗಲಿ ಒಳ್ಳೆಯ ಸಂಸ್ಕಾರವಂತ ಇದ್ದು ಇದ್ದರು ಆ ಒಂದು ಸಂಸ್ಕಾರದ ಫಲವಾಗಿ ಒಳ್ಳೆಯ ಸ್ನೇಹಿತರೇ ಸಿಕ್ಕರು ಕೂಡ ನಾವು ಅವರ ಗುಣ ಧರ್ಮಗಳನ್ನು ಅರ್ತುಕೊಂಡು ನಾವೂ ಕೂಡ ಈ ಜೀವನದಲ್ಲಿ ಅಥವಾ ಒಂದು ನಮ್ಮ ಜೀವನದಲ್ಲಿ ಏನನ್ನು ಮಾಡಬೇಕು ಹ್ಯಾಗೆ ಇರಬೇಕು ಅನ್ನುವಂಥದ್ದು ನಮ್ಗೆ ಪರಿಪಾಠಗಳನ್ನು ಪ್ರತಿನಿತ್ಯ ನಮ್ಗೆ ಕೇಳ್ಕೋ ಕೇಳ್ತಾ ಇದ್ರು ಹೇಳ್ತಾ ಇದ್ದರು ಅವ್ಗಳನ್ನು ನಾವು ತಿಳ್ಕೊಂಡು ಯಾವುದೇ ರೀತಿ ನಾವು ತಪ್ಪು ಮಾಡಿದ್ರೆ ಏನನ್ನು ಅನುಭವ್ಸ್ತಿವಿ ಅನ್ನುವಂಥದ್ದು ಕೂಡ ನಾವು ನಮ್ಮ ಜೀವನದಲ್ಲಿ ಅವನ್ನ ಕೆಲ್ವೊಂದು ಅನುಭವಿಸಿದ್ದೀವಿ ಒಂದಷ್ಟು ಕೂಡ ನಾವು ಸ್ನೇಹಿತರಿಂದ ಕಲ್ತುಕೊಂಡೀವಿ ಸ್ನೇಹಿತರೂ ನಮ್ಗೆ ಅವುಗಳನ್ನು ಪಾಠ ಕಲಿಸಿದ್ರು ಅನ್ನುವಂಥದ್ದು ಒಂದು ಸಾಕಷ್ಟು ಉದಾಹರ್ಣೆಗಳ ಒಂದು ನಿದರ್ಶನದಿಂತ ನಾವು ಇವತ್ತು ದೊಡ್ಡವರಾಗಿದ್ದೀವಿ ಅನ್ನುವಂಥ ಮಾತಿಗೆ ಸ್ನೇಹಿತರಿಂದಲೂ ನಾವು ಸಾಕಷ್ಟು ಒಳ್ಳೆತನಗಳನ್ನು ಕಲಿಬೋದು ಕೆಟ್ಟಗಳನ್ನು ಕೆಟ್ಟತನವನ್ನು ಬಿಡ್ಬೋದು ಮತ್ತು ಕೆಟ್ಟವರಿಂದಲೂ ನಾವು ಒಳ್ಳೆಯತನ ಕಲಿಬೋದು ಅನ್ನುವಂಥ ಸ್ನೇಹಿತರ ಒಂದು ಗೆಳೆತನ ಇವತ್ತು ಪ್ರತಿಯೊಬ್ರಿಗೆಯು ಆ ಸ್ನೇಹಿತರಿಂದ ಕೊಡುವಂಥ ಕೊಡುಗೆ ಅಂತ ನಾನು ನನ್ನ ವೈಯಕ್ತಿಕ ಒಂದು ವಿಚಾರವಾಗಿ ತಮಗೆಲ್ಲ ಹೇಳ ಬಯಸುತ್ತೇನೆ ಅಲ್ಲದೆ ಕುಟುಂಬದ ಮಹತ್ವ ಸ್ನೇಹಿತರ ಮಹತ್ವ ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರತಿನಿತ್ಯ ಹೆಜ್ಜೆ ಹೆಜ್ಜೆಗೂ ಅದು ಅನುಕೂಲವಾಗ್ತದೆ ಅಷ್ಟೇ ಅಲ್ಲ ಅವರು ಮಾಡಿದಂಥ ಹೊ ತ್ಯಾಗ ಮಾಡಿದಂಥ ಇವತ್ತು ಒಂದು ಉದಾಹರಣೆ ಹೇಳಬೇಕಂದ್ರೆ ನಾನು ವಿದ್ಯೆ ಕಲಿಯಲಿಕ್ಕೆ ನಮ್ಮ ಮನೆ ಒಳಗೆ ಬಿಡಿಸ್ತಾ ಇದ್ದರು ಅಂಥದ್ದರಲ್ಲಿ ನಮ್ಮ ಸ್ನೇಹಿತನ ತಂದೆಯವರು ಆ ಸ್ನೇಹಿತನ ತಂದೆ ಸ್ನೇಹಿತ ಫೇಲ್ ಆಗಿದ್ದ ನಾನು ಪಾಸ್ ಆಗಿದ್ದೆ ನಾನು ಪಾಸ್ ಆದವ್ರ ಮನೆ ಒಳಗೆ ಕಲಿಸ್ತಾ ಇಲ್ಲ ಆ ಫೇಲ್ ಆದವ್ರ ಮನೆ ಒಳಗೆ ಕಲಿಸಲಿಕ್ಕೆ ಹುಮ್ಮಸ್ಸಿದೆ ಅವ್ರಿಗೆ ಅನ್ಕೂಲ ಇದೆ ಅಂಥದ್ದನ್ನು ನಾ ನಮ್ಮ ಸ್ನೇಹಿತನ ತಂದೆ ನನಗೆ ಕಲಿಸಲಿಕ್ಕೆ ನನಿಗೆ ದುಡ್ಡು ಕೊಡಲಿಕ್ಕೆ ಬಂದು ನನ್ನ ಅಡ್ಮಿಶನ್ ಫೀಸ್ ತುಂಬಿ ನನಗೆ ಕಲಿಸ್ಲಿಕ್ಕೆ ಉತ್ತೇಜನ ಕೊಟ್ಟರು ಇದು ನಮ್ಮ ಸ್ನೇಹಿತನ ಒಂದು ಈ ಸ್ನೇಹಿತರ ಈ ಪರವಾಗಿ ಸಿಕ್ಕಂಥ ಒಂದು ಕೊಡುಗೆ ಆ ಕೊಡುಗೆಯಿಂದ ನನಗೆ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಯ್ತು ಆದ್ರ ನನ್ನ ಮನಿಯವ್ರು ಎಲ್ಲ ಅದನ್ನು ಮನವರಿಕೆಕೊಂಡು ಆಯಿತಪ್ಪ ನಾವೇ ಕಲಸ್ತೀವಿ ಅನ್ನುವಂಥ ಮನಸ್ಥಿತಿಗೆ ಬಂದು ಕಲಿಯಪ್ಪ ನೀ ಅನ್ನುವಂಥ ಸ್ಟೇಜಿಗೆ ಬಂದರು ಇದು ಸ್ನೇಹಿತನಿಂದ ಸಿಕ್ಕಂಥ ಒಂದು ಪ್ರತಿಫಲ ಅನ್ಬೋದು ಇಂಥ ಒಳ್ಳೆಯ ಸ್ನೇಹಿತ್ರ ಜೊತೆ ನಾವು ಯಾವತ್ತೂ ಕೂಡಿರಬೇಕು ಅಂತ ನನ್ನ ನಾವು ಕುಟುಂಬದಿಂದಲೂ ಪಡ್ಕೊಳ್ಳುವಂಥದ್ದು ಇದರಲ್ಲಿ ಒಂದು ಮಿಲನ ಇದೆ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ ಸೇಹಿತರೇ ಸ್ನೇಹಿತರು ಕೂಡ ಯಾರೂ ಕೆಟ್ಟವ್ರು ಇರುವುದಿಲ್ಲ ಒಳ್ಳೆಯವರಿದ್ರೂ ಕೂಡ ಒಳ್ಳೆಯತನದಿಂದ ನಾವು ಕಲ್ತ್ಕೊಂಡು ಒಳ್ಳೆಯ ರೀತಿ ಜೀವನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾರೆ ಅನ್ನುವಂಥದಕ್ಕೆ ಇವತ್ತು ನಾನು ಹೇಳಕ್ಕ ನಮಗೆಲ್ಲ ಇಚ್ಛೆ ಪಡ್ತೇನೆ ಮತ್ತು ಈ ಕೆಲವನ್ನು ನಮ್ಮ ಕುಟುಂಬಗಳಿಂದ ಪರಂಪರೆಗಳನ್ನು ಸಾಕಷ್ಟು ನಾವು ಅನುಭವ್ಸಿರ್ತಿವಿ ಆದ್ರೆ ನಾವು ಅವುಗಳನ್ನ ಒಂದು ಸೂಕ್ಷ್ಮತೆಯಿಂದ ನೋಡಿರುವುದಿಲ್ಲ ನಮ್ಮ ತಂದೆಯವರು ಒಂದು ಕೈ ನೋಡಿ ಭವಿಷ್ಯವನ್ನು ಹೇಳ್ತಿದ್ದರು ಆ ಭವಿಷ್ಯ ಯಾವ ಥರ ನಮ್ಗೆ ಅನುಕೂಲ ಆಯ್ತಾಯಿತ್ತಪ್ಪ ಅನ್ನುದನ್ನು ನಾವು ಇವತ್ತಿನ ಈ ಜಗತ್ತಿನೊಳಗೆ ಕೆಲವೊಬ್ರು ಹೇಳೋದನ್ನು ನೋಡಿದರೆ ನಮ್ಮ ತಂದೆ ಇದಕ್ಕಿಂತ್ಲೂ ಚಲೋ ಹೇಳ್ತಿದ್ದರಪ್ಪ ನಾವು ಅದನ್ನು ಕಲ್ತ್ಕೊಳ್ಲಿಲ್ಲ ಅನ್ನೋವಂಥದ್ದು ಅನುಭವದ ನಮಗೆ ಪೆಟ್ಟನ್ನು ಈಗ ನಾವು ಅನ್ಭವ್ಸ್ತಾ ಇದ್ದೇವೆ ಅದಕ್ಕೆ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವ್ರು ಏನು ಒಂದು ಪರಂಪರೆ ಒಂದು ಸಂಸ್ಕೃತಿಯನ್ನು ನಾವು ಚಾಚು ತಪ್ಪದೆ ಅದನ್ನು ಕಲಿಯಬೇಕು ಅದರಿಂದ ನಮಗೆ ಒಂದಿಲ್ಲ ಒಂದು ಟೈಮ್ ನಮ್ಗೆ ಅದಕ್ಕೆ ಅನ್ನಕ್ಕೆ ಆಧಾರ ಆಗ್ತದ ಅದರಿಂದ ನಾವು ಬೇಕಾದಷ್ಟು ಲಾಭ ಪಡಿಬೋದು ಅನ್ನುವಂಥದ್ದನ್ನು ಇವತ್ತು ಹೇಳಕ್ಕೆ ಇಸ್ ಇಸ್ ಈ ಹೇಳಕ್ಕೆ ಇಷ್ಟ ಯಾಕೆ ಪಡ್ತೇನಂದ್ರೆ ನನಗೆ ಆದಂಥ ಅನುಭವ ನಮ್ಮ ತಂದೆ ಕೈ ನೋಡಿದರೆ ಎಲ್ಲ ಗೆರಿಗಳನ್ನು ನೋಡಿ ಭವಿಷ್ಯ ಹೇಳ್ತಿದ್ದ ಈಗ ಅದನ್ನು ಅಷ್ಟೇ ಕೇಳಲಿಕ್ಕೆ ಹೋದರೆ ನಾವು ಎಷ್ಟೋ ಜನ್ರು ಪಾಳಿ ಹಚ್ಚಿ ರೊಕ್ಕ ತುಂಬಿ ಬರೇ ಅದನ್ನು ಅಷ್ಟೇ ಕೇಳ್ಲಿಕ್ಕೆ ಹೋದರೆ ನಾವು ಎಷ್ಟೋ ಇಲ್ಲಿ ದುಡ್ಡನ್ನು ಖರ್ಚು ಮಾಡ್ಬೇಕು ಹಾಗೆ ನಮ್ಮ ತಂದೆ ಫ್ರೀ ಆಗಿ ಹೇಳ್ತಿದ್ದ ಈಗ ಎಷ್ಟೋ ಜನ್ರ ನಿದರ್ಶನಗಳು ಇದ್ದಾವನ್ನಿ ನಿಮ್ಮ ತಂದೆ ನಮ್ಗೆ ಹಿಂಗ್ ಹೇಳಿದ್ದಪ್ಪ ನಮ್ಗೆ ಹಿಂಗೆ ಆಯ್ತು ಅನ್ನುವಂಥದ್ದನ್ನು ಎಷ್ಟೋ ಜನ ನಿದರ್ಶನಗಳನ್ನು ನೀ ತಂಗಿ ನೀ ನಾಲ್ಕು ಮಕ್ಳನ್ನು ಹಡಿತೀವ್ವ ಅಂತ್ಹೇಳಿ ಸಾಬತ್ತಾಗಿ ಹೇಳ್ಬಿಡ್ತಿದ್ದ ಆಕೆ ಕೈ ನೋಡಿ ತಂಗಿ ನೀ ಗಂಡನ ಕೂಡ ಬಾಳ್ವೆ ಮಾಡೋದಿಲ್ಲವ್ವ ನೀ ತವ್ರು ಮನೆಗೆ ಇರ್ತಿ ಅಂತ ಹೇಳ್ತಿದ್ದ ಆಮೇಲೆ ದನ ಕಾಯಕ್ಕೆ ಹೋದಾಗ ನೀ ದನ ಕಾಯಬೇಡಪ್ಪ ಸಾಲಿಗೆ ಹೋಗೂ ಶಾಣೆ ಆಗ್ತಿ ನೌಕರಿ ಹತ್ತಿ ಅಂತಿದ್ದ ಅಂಥದ್ದು ಹಂಗಾಗಿದಾರೆ ನೀ ದೊಡ್ಡ ಆಪಿಸರ್ ಆಕಿಯಪ್ಪ ಇಲ್ಲಿ ನಿನ್ನ ಕೈಯಾಗ ಸಾವಿರ ಮಂದಿ ದುಡಿತಾರೆ ಲೇ ಮಗನ ಅಂತ್ಹೇಳಿ ಹಂಗೆ ಕುಂತು ಹೇಳ್ತಿದ್ದ ಇವ ಏನು ಹೇಳ್ತಾನೆ ಬಿಡು ದನ ಕಾಯೋ ರಾಮಣ್ಣ ಅಂತ್ಹೇಳಿ ಎಲ್ಲರೂ ಆಡ್ಸ್ಯಾಡ್ತಿದ್ದರು ಅಂಥವರು ಇವತ್ತು ನಮ್ಗೆ ಹೇಳ್ತಿರ್ತಾರೆ ಆದ್ರೆ ನಾವು ಅದನ್ನು ಆ ರೂಢಿ ಮಾಡ್ಕೊಳ್ಲಿಲ್ಲ ನಮ್ಮ ತಂದೆ ವಿದ್ಯೆ ಅಂತ್ಹೇಳಿ ನಾವು ಮನಸ್ತಾಪ ಪಡ್ತೇವೆ ಅದಕ್ಕೆ ದಯವಿಟ್ಟು ಈಗಿನ ಒಂದು ಜನ ನಾಡಿನ ಈಗಿನ ಒಂದು ಈಗಿನ ಒಂದು ಜನರ ಮನಸ್ಥಿತಿ ಏನಿರ್ತತಿ ನಮ್ಮ ಹಿರಿಯರು ಹೇಳಿದನ್ನು ಕೇಳ್ಬಾರ್ದು ಹಿರಿಯರ ಹಾಗೆ ನಾವು ಹೋಗ್ಬಾರ್ದು ಅನ್ನುವಂಥ ಈ ಮನಸ್ಥಿತಿಯಲ್ಲಿ ಎಲ್ಲರೂ ಅದನ್ನು ದಯವಿಟ್ಟು ಕಲಿಯಬೇಕು ನಮ್ಮ ಹಿರಿಯರ ಪರಂಪರೆ ಏನೈತಿ ಅದನ್ನು ಕಲಿಯಬೇಕು ಅದರಿಂದ ನಾವು ಜೀವನದಲ್ಲಿ ಏನಾದರೂ ಅನ್ನದ ಮಾರ್ಗಕ್ಕೆ ಹತ್ತೀವಿ ಅನ್ನುವಂಥದ್ದು ಒಂದನ್ನು ಸಾಕಷ್ಟು ನಿದರ್ಶನಗಳದವ ಪರಂಪರೆ ಈಗ ಮೊದಲಿನ ಕಾಲಿಲ್ಲ ಹಿಂದಿಂದರ ಮರಕಳಿಸ್ತಾ ಇದೆ ಆ ಹಿಂದಿನ ಮರುಕಳಿಸುದನ್ನು ನಾವು ಕೆಲವೊಂದನ್ನು ಬುನಾದಿಗಳನ್ನು ಕಲ್ತ್ಕೊಂಡಿವ್ ಅಂದ್ರೆ ಆ ಕಾಲಕ್ಕೆ ನಾವು ತಕ್ಕಂಗೆ ಜೀವನಕ್ಕಾಗಿ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಬದುಕ್ಲಿಕ್ಕೆ ನಮ್ಗೆ ಒಂದು ಆಧಾರ ಸಿಗ್ತದೆ ಅನ್ನುವಂಥದ್ದನ್ನು ನಾವು ಮನೆಯಲ್ಲೇ ಕೂತು ನಾವು ಇಂಥವನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಈಗ ಒಬ್ಬ ಭವಿಷ್ಯ ಹೇಳುವಂಥ ವ್ಯಕ್ತಿಗಳು ಅವ್ರ ಪರಂಪರೆಯನ್ನು ಬೇರೆದವ್ರಿಗೆ ಕಲಿಸುವುದಿಲ್ಲ ಅವ್ರ ತಂದೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಇಂಥವರಿಗೆ ಕಲಿಸಿ ಇವತ್ತು ಸಾಕಷ್ಟು ಅದರಿಂದ ಎಷ್ಟೋ ಜೀವನವನ್ನು ನಡೆಸ್ತಾ ಇದ್ದಾರೆ ಎಂಥೆಂಥ ಆಗರ್ಭ ಶ್ರೀಮಂತ್ರು ಆಗಿದ್ದಾರೆ ಅದು ಅದೇ ಪರಂಪರಿನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಲ್ತ್ಕೊಂತ ಇದ್ದೀವಿ ಅಂದ್ರೆ ಎಲ್ಲರೂ ಅವ್ರ ಅವ್ರ ಮನೆಗಿನ ಪರಂಪರೆ ಎಲ್ಲರಿಗೆ ಗೊತ್ತಾಗ್ತದೆ ಜೀವನ ಸುಖ್ವಾಗಿ ಇರ್ತದೆ ಯಾವ್ದಕ್ಕೂ ನಾವು ಮೋಸ ಹೋಗ್ಬಾರ್ದು ಯಾರೂ ಹೇಳಿದ್ದನ್ನು ಕೇಳ್ಬಾರ್ದು ನಮ್ಮ ಪರಂಪರೆ ಏನು ಐತೆ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಕುಟುಂಬದಿಂದ ನಾವು ಸಾಕಷ್ಟು ಒಳ್ಳೆಯತನ ಕಲಿಬೋದು ಇವತ್ತು ನಮ್ಮ ಕುಟುಂಬ ಹ್ಯಾಂಗೆ ನಿದರ್ಶನ ಆಗ್ತೈತೆ ಅನ್ನುದಕ್ಕೆ ಸಾಕಷ್ಟು ಉದಾಹರಣೆ ಇದಾವೆ ಅಂಥ ಉದಾಹರ್ಣೆಗಳನ್ನು ನೋಡಿಕೊಂಡು ಒಂದೇ ಒಂದು ಈಗ ಪ್ರಚಲಿತವಾದ ವಿದ್ಯಮಾನದಿಂದ ನೋಡಿದರೆ ಇವತ್ತು ನಮ್ಮ ನಮ್ಮ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳಾದ ಶ್ರೀಯುತ ಸನ್ಮಾನ್ಯ ಶ್ರೀ ನರೇಂದ್ರ ಮೋಜಿ ಮೋದಿ ಜೀ ಒಬ್ಬ ಹಿರಿಯ ಅತ್ಯಂತ ಪ ಪ್ರಧಾನ ಮಂತ್ರಿಯವರು ಎಲ್ಲರಿಗೆ ಬೇಕಾದಂಥ ಪ್ರಧಾನ್ ಮಂತ್ರಿಯವರೂ ಕೂಡ ಇನ್ನೂ ಕೂಡ ಅವರ ತಾಯಿಯ ಒಂದು ಆಸೆ ಆಕಾಂಕ್ಷೆಗಳಿಗೆ ಪರಂಪರೆಗೆ ಇನ್ನೂ ಕೂಡ ಅಣು ಇದ್ದಾರೆ ಅಂದರೆ ಅವ್ರ ಕುಟುಂಬಕ್ಕೆ ಬಂದ ಬ ಅವ್ರ ಕುಟುಂಬದಿಂದ ಬಂದಂಥ ಅವರಿಗೆ ಹೆಗ್ಗಳಿಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ನಾವೊಂದು ಉದಾಹರ್ಣೆ ಹೇಳ್ತೀನಿ ಇಲ್ಲಿಗೆ ಸಾಕು ಅಲ್ಲ ರಿ ಮೆಮ್